ಏನಂದರೆ ಈ ನಾವು ಮೊದಲ ಬಾರಿಗೆ ಆಹಾರಾನ ತಯಾರು ಮಾಡುವಾಗ ಹೊಸ ಆಹಾರ ಹೊಸ ಊಟ ಹೊಸ ಥರದ ಒಂದು ವಿಶೇಷ ಆಹಾರಾನ ತಯಾರು ಮಾಡುವಾಗ ಒಂಥರ ಖುಷಿ ಇರುತ್ತೆ ಅದನ್ನಾ ಮಾಡಿದ್ದುನ್ನ ಇನೊಬ್ಬರು ತಿನ್ನಬೇಕು ತಿಂದ್ಬಿಟ್ಟು ಅದು ಚೆನ್ನಾಗಿದೆ ಅಂತ ನಮ್ಗ ಹೇಳ್ಬೇಕು ಅದು ಹೆಂಗಿದೆ ಹೆಂಗಿದೆ ಹೆಂಗಿದೆ ಅಂತ ನೂರು ಸಲಿ ಕೇಳ್ತಿರ್ತೀವಿ ಅದನ್ನ ಮಾಡಿದ್ಮೇಲೆ ನನ್ನದು ಏನು ಅಭ್ಯಾಸ ಅಂತಂದರೆ ನಾನು ಮುಖ್ಯವಾಗಿ ಮನೇಲಿ ಏನು ಇದ್ಯೊ ಫಸ್ಟ್ ಹೋಗಿ ಕಿಚನಲ್ಲಿ ಫ್ರಿಡ್ಜ್ ಓಪನ್ ಮಾಡ್ತೀನಿ ಏನೇನು ಇದೆ ಅಂತ ಫಸ್ಟ್ ಚೆಕ್ ಮಾಡ್ತೀನಿ ಅದು ಚೆಕ್ ಮಾಡ್ಬಿಟ್ಟು ಹೊಸ ಹೊಸ ಅಡ್ಗೆಗಳನ್ನ ಮಾಡಕ್ಕೆ ಹೋಗ್ತಿನಿ ನಾನು ಕೆಲವೊಮ್ಮೆ ಎಷ್ಟೊ ಸಲಿ ಮಕ್ಳು ಹೇಳಿದ್ದರೆ ನೀನು ಮನೇಲಿ ಏನು ಇಲ್ಲಾಂದರು ಎಷ್ಟು ಚೆನ್ನಾಗಿರೋದು ಏನೋ ಮಾಡಿರ್ತೀಯಲ್ಲ ಮಮ್ಮಾ ಅಂತ ನಾನು ಹಿಂದೆಂದು ಕೇಳ್ದೆನೇ ಇದ್ದಂಥ ಒಂದು ಅಡುಗೆ ಮಾಡಿರೋದು ಅಂತಂದರೆ ಗೋದಿ ಮುದ್ದೆ ಗೋದಿ ಮುದ್ದೆ ಹೆಂಗೆ ಮಾಡ್ತಾರೆ ಅಂತ ಈಗಲೂನು ನಾನು ನಾನು ಮನೇಲಿ ಮಾಡಿದರೆ ಇವರೆಲ್ಲ ಹೊರಗ್ನೋರು ನನ್ನ ಕೇಳ್ತಾರೆ ಗೋದಿ ಮುದ್ದೆನಾ ಅದು ಏನು ಅದೆಂಗಿರುತ್ತೆ ಏ ಅದು ಚೆನ್ನಾಗಿ ಬರಲ್ಲ ಗಂಟಾಗುತ್ತಲ್ಲ ಅಂತ ಎಲ್ಲಾರು ಕೇಳಿರೋದು ಬರೀ ರಾಗಿ ಮುದ್ದೆ ಸ್ವಲ್ಪ ಮಟ್ಟಿಗೆ ಜೋಳದ ಮುದ್ದೆ ಈ ಜೋಳ ಕೂಡ ಸರಿಯಾಗಿ ರೌಂಡಾಗಿ ಬರಲ್ಲ ಬಾಲ್ ಥರ ಬರಲ್ಲ ಬಟ್ ಇದು ಏನು ಗೋದಿ ಮುದ್ದೆ ಗಂಟು ಗಂಟು ಬರುತ್ತೆ ಅಂತ ಫಸ್ಟ್ ನಾನು ಮಾಡ್ದಾಗ್ಲುನು ಹಾಗೆ ಬಂದಿದೆ ಇಲ್ಲಾ ಅಂತಲ್ಲ ಆಮೇಲೆ ಸರಿಯಾಗಿ ಬೆಂದಿರದು ಗೊತ್ತಾಗಲ್ಲ ಹಂಗಾಗಿ ಅದು ಏನಾಗುತ್ತೆ ಅದು ಬೇಗ ಹಾಳಾಗಿ ಇದು ಹೊಟ್ಟೆ ನೋವು ಬರುತ್ತೆ ಗಂಟು ಗಂಟು ತಿನ್ನಕ್ಕಾಗದೆ ಗಂಟು ಕಿತ್ತು ಕಿತ್ತಿಟ್ಟು ಎಸಿತೀವಿ ನಾವು ಏನು ಅಂತಂದರೆ ಗೋದಿ ಮುದ್ದೆ ನಾನು ಎಷ್ಟು ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ಮತ್ತು ಅದನ್ನ ನಮ್ಮ ಮನೇಲಿ ಎಲ್ಲಾರು ಇಷ್ಟ ಪಡ್ತಾರೆ ಮೊದ್ ಮೊದಲು ಮಾಡ್ದಾಗ ಸ್ವಲ್ಪ ಸಮಸ್ಯೆ ಆಗಿತ್ತು ಬಟ್ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಗೋದಿ ಮುದ್ದೆ ಈಗಲೂ ಕೂಡ ಹೊರ್ಗಡೆ ಬೇರೆಯವರ್ಗೇಳಿದರೆ ಅಯ್ಯೋ ಗೋದಿ ಮುದ್ದೆನಾ ಅದೆಂಗೆ ಮಾಡ್ತಾರೆ ಅಂತನೇ ಕೇಳ್ತಾರೆ ಆದರೆ ನಾನು ಮನೇಲಿ ಮಾಡೋ ಗೋದಿ ಮುದ್ದೆ ಅದಕ್ಕೊಂದು ಒಳ್ಳೆಯ ಸಾಂಬಾರು ಮಾಡಿ ಚಿಕನ್ ಸಾರಾಗಿರ್ಬೋದು ಇನ್ನೇನು ಅದಕ್ಕೊಂದು ಕಾಳಿನ ಸಾರಾಗಿರ್ಬೋದು ಮಸಾಲೆ ಸಾರಾಗಿರ್ಬೋದು ಏನಾದರೂ ಒಂದು ಅಂತಂದು ಮಾಡ್ಬಿಟ್ಟರಂತೂ ಇನ್ನ ಅದ್ಭುತ ಆಗ್ಬಿಡುತ್ತೆ ಒಂದಷ್ಟು ದಪ್ಪದ ಗೋದಿ ಮುದ್ದೆ ತಿನ್ಬೌದು ಮತ್ತು ಅದೀಗ ನಾನು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಹೆಂಗೆ ಕಲ್ತಿದ್ದೀನಿ ಅದಿನ್ನು ಎಷ್ಟು ಷೆನ್ನಾಗಿ ಎಷ್ಟು ಹೊತ್ತು ಚೆನ್ನಾಗಿ ಹದ್ವಾಗಿ ಬೇಯಿಸಬೇಕು ಇನ್ನೂ ಎಷ್ಟು ಸ್ಮೂತಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದನ್ನ ನಾನು ಮಾಡಿದ್ದೀನಿ ಮತ್ತು ಎಲ್ಲರು ನಮ್ಮ ಮನೇಲಿ ಅದನ್ನ ಏನು ಗೋದಿ ಮುದ್ದೆನ ಇಷ್ಟ ಪಟ್ಟು ತಿಂತಾರೆ ಆಮೇಲೆ ಕೆಲವು ಜನ ಫ್ರೆಂಡ್ಸೆಲ್ಲ ಮನೆಗೆ ಬಂದಾಗ ಅದನ್ನ ತಿನ್ಬೇಕಾ ಬೇಡವಾ ತಿನ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದರು ಆದರೆ ಅದನ್ನ ನಾನು ಎಲ್ಲ ಮಾಡಿ ಕೊಟ್ಮೇಲೆ ತುಂಬ ಖುಷಿ ಪಟ್ಟಿದ್ದಾರೆ ಈಗಲು ಎಲ್ಲಾದರು ಹೋದರೆ ಏ ನಿಮ್ಮ ಮನೇಲಿ ಮಾಡಿದ ಗೋದಿ ಮುದ್ದೆ ಬಹಳ ಚೆನ್ನಾಗಿತ್ತು ಅಂತನೇ ಹೇಳ್ತಾರೆ ಅದೇ ಥರ ನಾನು ಇನ್ನೊಂದು ಹೊಸ್ತಾಗಿ ಕಲ್ತಿರೋದು ಅಂತಂದರೆ ರೊಟ್ಟಿ ನನಗೆ ಜೋಳದ ರೊಟ್ಟಿ ಮಾಡಕ್ಕೆ ಬರಲ್ಲ ಬರ್ತಾ ಇರಲಿಲ್ಲ ಅದು ತಟ್ಟಿ ಅದು ಹಿಟ್ಟು ಕಲ್ಸೋದರಿಂದ ಹಿಡಿದು ತಟ್ಟೋದರಿಂದ ಹಿಡಿದು ಯಾವುದೂ ಬರ್ತಾ ಇರಲಿಲ್ಲ ಸುಮಾರು ಅಂದರೆ ನಾಲ್ಕು ವರ್ಷ ಟೈಮ್ ತಗೊಂಡಿದ್ದೆ ಅದು ನನಗೆ ರೊಟ್ಟಿ ಮಾಡದು ಕಲಿಯಕ್ಕೆ ಪ್ರತಿ ಸಲಿ ಮಾಡ್ತಿದ್ದೆ ರೊಟ್ಟಿ ಸುಟ್ಟು ಹೋಗ್ತಿತ್ತು ಇಲ್ಲ ಗಟ್ಟಿ ಆಗ್ತಿತ್ತು ಇಲ್ಲ ಮುರ್ಕೊಂಡು ಹೋಗ್ತಿತ್ತು ಮಾಡಿದ ಹಿಟ್ಟೆಲ್ಲಾ ಬಿಸಾಕಬೇಕಾಗಿತ್ತು ಎಷ್ಟೊ ಸಲಿ ಹೆಂಗಾಗಿತ್ತು ಅಂತಂದರೆ ಇವಾಗ ಜೋಳದ ರೊಟ್ಟಿ ಮಾಡ್ತಿನಪ್ಪ ಅಂತ ಯೋಚನೆ ಮಾಡ್ಕಂಡರೆ ಇವತ್ತೊಂದಿಷ್ಟು ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ತುಂಬ ದಿನ ನಮ್ಮ ಮನೇಲಿ ಜೋಳ ತಂದು ಹಂಗೇ ಇಟ್ಟಿದ್ದರೂನು ನಾವು ಅದನ್ನ ಬಳ್ಸ್ಲೇ ಇಲ್ಲ ಹಂಗೇ ಇಟ್ಟು ಇಟ್ಟು ಇಟ್ಟು ಇಟ್ಟು ಬೇರೋರಿಗೆ ಕೊಡ್ತಿದ್ನೆ ಹೊರ್ತು ಅದುನ್ನ ಹೆಂಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಹೋಗಿ ನೋಡಿದ್ದೀನಿ ಆಮೇಲೆ ದುಡ್ಡು ಕೊಟ್ಟು ತರಿಸಿ ತಿಂದಿದ್ದೀವಿ ಹೋಟ್ಲ್ಗೋದಾಗ ಅದು ಖಡಕ್ ರೊಟ್ಟಿ ಅಂತ ಬರುತ್ತೆ ಅದು ತುಂಬಾನೆ ಚೆನ್ನಾಗಿರುತ್ತೆ ಅದನ್ನು ನಾನು ತುಂಬ ಇಷ್ಟಪಟ್ಟು ನಾನು ತಗೊಂಡಿದ್ದೀನಿ ತಿಂದಿದ್ದೀನಿ ಎಲ್ಲಾ ಮಾಡಿದ್ದೀನಿ ಬಟ್ ಜೋಳ ಅಂತನ್ನೋದು ಜೋಳದ ರೊಟ್ಟಿ ಅನ್ನೋದು ನನ್ಗೊಂದು ಹೊಸಾ ವಿಷಯ ಆಗಿತ್ತು ಜೋಳದ ರೊಟ್ಟಿ ಅನ್ನೋದು ನನಗೆ ಸ್ವಲ್ಪ ಹೊಸ ವಿಷಯ ಆಗಿತ್ತು ಅದನ್ನ ನಾನು ತಿನ್ನಲಿಕ್ಕೆ ಶುರು ಮಾಡ್ದಾಗ ಬಟ್ ಅದು ಎಷ್ಟು ಇಷ್ಟ ಆಗ್ಬಿಡ್ತು ಅಂತಂದರೆ ಅದನ್ನ ಕಲಿಯಬೇಕು ಅನ್ನೊ ಆಸಕ್ತಿ ಭಯಂಕರ ಬಂತು ಕಲಿ ಕಲಿಯೋದಕ್ಕೂನು ನಾಲ್ಕು ವರ್ಷ ಟೈಮ್ ತಗೊಳ್ತು ಅದಾದ್ಮೇಲೆ ಅದನ್ನ ನಾನು ತಟ್ಟೋದನ್ನ ಇವಾಗ ತುಂಬ ಚೆನ್ನಾಗೇ ಕಲ್ತಿದ್ದೀನಿ ಮಾಡಿದರೆ ಹಿಟ್ಟು ಅಂತೂ ವೇಸ್ಟ್ ಆಗ್ತಿಲ್ಲ ಒಬ್ಬರಲ್ಲ ಒಬ್ರ ಅದನ್ನ ತಿಂತಾ ಇದ್ದಾರೆ ಒಂದೂ ವೇಸ್ಟ್ ಆಗ್ದಿರಂಗೆ ನಾವು ತಿಂತಾ ಇದ್ದೀವಿ ಅದು ಒಂದು ತುಂಬಾ ಖುಷಿಯ ವಿಚಾರ ಬಟ್ ಇದಿಕ್ಕೆಲ್ಲ ನಾನು ಒಂದೆರಡು ಸಲಿ ಯೂಟ್ಯೂಬ್ ಕೂಡ ಪ್ರಯತ್ನ ಪಟ್ಟಿದ್ದೀನಿ ಯೂಟ್ಯೂಬಲ್ಲಿ ಕೂಡ ಪ್ರಯತ್ನ ಪಟ್ಟಿದ್ದೀನಿ ಆಮೇಲೆ ಅದಕ್ಕೋಸ್ಕರ ನಾನು ಕೆಲವು ಫ್ರೆಂಡ್ಸ್ ಮನೆಗೋಗಿ ನಿಂತ್ಕೋಂಡು ನೋಡ್ತಿದ್ದೆ ಹೆಂಗೆ ಮಾಡ್ತಾರಪ್ಪ ಇವರು ರೊಟ್ಟಿನಾ ಹೆಂಗೆ ಕಲಿಸ್ತಾರೆ ನೀರು ಹೆಂಗೆ ಬಿಸಿ ಮಾಡ್ತಾರೆ ಹದ ಹದ ಅಂತಾರೆ ಹೇಗೆ ಅಂತ ಕೆಲವು ಹಳ್ಳಿನಲ್ಲಿ ಮಹಿಳೆಯರು ಬಡಿಯೋದನ್ನು ಕುತ್ಕೋಂಡು ನೋಡ್ತಿರ್ತಿದ್ದೆ ಹೆಂಗ್ ಮಾಡ್ತಾರಪ್ಪ ಇವರು ಅಂತಂದು ಆಮೇಲೆ ಇನ್ನೊಂದು ಹೊಸದಾಗಿ ಕಲ್ತಿರೋದು ಅಂತಂದರೆ ಮುದ್ದೆ ಆಯಿತು ರೊಟ್ಟಿ ಆಯಿತು ಇನ್ನಾ ಒಂದು ಅಂತಂದರೆ ಜಾಮೂನ್ ಜಾಮೂನ್ ಮಾಡ್ವಾಗ ಅಂತು ಅದೆಷ್ಟು ಸಲ ಕೆಡ್ಸಿದಿನೋ ಏನೋ ಮೇಲೆ ಚೆನ್ನಾಗಿ ಕರ್ರುಗೆ ಆಗ್ಬಿಡತ್ತೆ ಒಳಗಡೆ ನೋಡಿದರೆ ಅದು ಬೆಂದೇ ಇರಲ್ಲ ನನ್ನ ಮಕ್ಕಳು ಚಿಕ್ಕ ಚಿಕ್ಕವರಿದ್ದಾಗ ಪಾಪ ತುಂಬಾ ಆಸೆ ಪಡೋರ್ವ್ರು ಜಾಮೂನ್ ಬೇಕು ಅಂತೇಳಿ ಅದನ್ನ ನಾನು ಮಾಡಿ ಕೊಟ್ಟರೆ ಹೊಟ್ಟೆ ನೋವೇ ಬಂದ್ಬಿಡೋದು ಅವರಿಗೆ ಲೂಸ್ ಮೋಶನ್ ಸ್ಟಾರ್ಟ್ ಆಗೋದು ಈಗ ಅದು ಹೇಗೆ ಹದ್ವಾಗಿ ಕಲ್ಸ್ಬೇಕು ಅನ್ನೋದನ್ನ ಈಗ ಕಲ್ತಿದ್ದೀನಿ ಆಗ ನಾನು ಕಲಿಸ್ತಿದ್ದೆ ಆಸೆಯಿಂದ ಮಾಡ್ತಿದ್ದೆ ಆಸೆಯಿಂದ ಮಾಡಿ ಕೊಡ್ತಾ ಇದ್ದೆ ಮೇಲೆಲ್ಲ ಕರ್ರುಗೆ ಬೆಂದೋಗೆ ಬಿಡೋದು ಆಮೇಲೆ ಪಾಕ ಅದಕ್ಕೆ ಬೇಕಾಗಿರೊ ಪಾಕ ತೆಗಿಯಕ್ಕಂತೂ ಬರಲ್ಲ ತುಂಬಾ ಕಷ್ಟ ನನಗೆ ಅದು ಪಾಕದ ಹದ ನೋಡಲಿಕ್ಕೆ ಇನ್ನೂ ಸುಮಾರು ಸರಿಯಾಗಿ ಬರಲ್ಲ ಸ್ಟಾರ್ಟಿಂಗಲ್ಲಿ ಒಂದ್ಸಲಿ ನಾನೇನು ಇದು ಇದು ಏನು ಜಾಮೂನ್ ಮಾಡ್ದಾಗ ಪಾಪ ನನ್ನ ಮಕ್ಳಿಗಿಬ್ಬರಿಗೂನು ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅವರು ತುಂಬ ಚಿಕ್ಕೋರು ಇದ್ದರು ನನಗೆ ಗೊತ್ತೇ ಆಗಿಲ್ಲ ನಾನು ಮಾಡಿರೋ ಜಾಮೂನಿಂದನೇ ಹಿಂಗಾಗೈತೆ ಅಂತ ನನಗೆ ನಿಜ್ವಾಗಲು ಗೊತ್ತಿರಲಿಲ್ಲ ಅವರಿಗೆ ಏನಕ್ಕೆ ಹಂಗಾಯ್ತು ಏನಕ್ಕೆ ಹಂಗಾಯ್ತು ಯಾವುದೋ ಬೇರೆ ಆಹಾರ ತಿಂದಿದ್ದಾರೆ ಅದರಿಂದ ಹಿಂಗಾಗಿದೆ ಅಂತ ನಾನು ಯೋಚನೆ ಮಾಡಿದ್ದೆ ಬಟ್ ಅದನ್ನ ಏನು ಆದರೆ ಅವ್ರ್ಗೆ ನಾನು ಕೊಟ್ಟಿರೊ ಜಾಮೂನಿಂದನೆ ಹಿಂಗ್ ಆಗಿದೆ ಅಂತ್ಹೇಳಿ ಆಮೇಲೆ ಗೊತ್ತಾಯಿತು ಆಮೇಲೆ ನಾನು ಅದನ್ನ ಹದ್ವಾಗಿ ಕಲ್ಸೋದ್ನ ಕಲ್ತೆ ಅದನ್ನ ಸರಿಯಾಗಿ ಬೇಯ್ಸೋದನ್ನ ಕಲ್ತೆ ಹದವಾಗಿ ಬೇಯ್ಸಕ್ಕೆ ಸಣ್ಣ ಉರಿಯಲ್ಲಿಟ್ಟು ಬೇಯಿಸಬೇಕು ಸ್ವಲ್ಪ ಟೈಮ್ ಕೊಡ್ಬೇಕು ಅದು ಒಳಗಡೆ ಬೇಯೋ ತನಕ ನಾವು ಕಾಯಬೇಕು ಮೇಲೆಗಡೆ ಕರ್ರುಗೆ ಆಗ್ದಿರೋ ಅಷ್ಟು ಎಣ್ಣೀನ ತುಂಬ ಇದು ಆಗಿ ಮಾಡಿ ಮತ್ತು ಒಲೆ ಜೋರಾಗಿಟ್ಬಿಟ್ಟು ಮಾಡ್ಬಾರದು ಅಂತ ಗೊತ್ತಾಯಿತು ಇವಾಗ ಚೆನ್ನಾಗಿ ಮಾಡೋದನ್ನ ಕಲ್ತಿದ್ದೀನಿ